ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಷ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಶೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಗಷ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು